ಹೆಲೋ ಊಬರ್ ಆಟೋನಾ ಹಾಂ ಸರ್ ನಾನು ಈ ಕ್ಯಾಬ್ ಬುಕ್ ಮಾಡಿ ಆಲ್ಮೋಸ್ಟ್ ಅರ್ಧ ಗಂಟೆ ಆಯಿತು ಅರ್ಧ ಗಂಟೆಯಿಂದ ಕಾಯ್ತಾನೇ ಇದ್ದೀನಿ ಯಾಕಿಷ್ಟು ತಡ ಆಗ್ತಿದೆ ಅಂತ ಕೇಳ್ಬೋದಾ ಓಹ್ ಓಕೆ ಸರ್ ಇನ್ನೊಂದು ಹತ್ತು ನಿಮಿಷದಲ್ಲಿ ಬರೋಕ್ಕಾಗುತ್ತಾ ಓಹ್ ಓಕೆ ಸರ್ ಥ್ಯಾಂಕ್ ಯು